ಹಾಂ ಹಲೋ ಹಾಂ ಸ್ವಸಾಯ ಗುಂಪಿನಲ್ಲಿ ಸೇವ ಸಂಘಕ್ಕೆ ಸೇರೋದಾದ್ರೆ ಒಂದು ಆಧಾರ ಕಾರ್ಡು ಜೆರಕ್ಸು ಮತ್ತು ಪಾನ್ ಕಾರ್ಡ್ ಜೆರಾಕ್ಸು ಕೊಡ ಕೊಡಬೇಕು ಯಾರು ಸೇರೋದು ನೀವು ಸೇರ್ತಿರಾ ವಾರಕ್ಕೆ ಐವತ್ತು ರೂಪಾಯಿ ಕಟ್ಲಿಕ್ಕೆ ಉಂಟು ಮತ್ತೆ ಹಾಂ ಹಾಂ ಲಾನು ಲಾನ್ ಕೊಡ್ತಾರೆ ಆರು ತಿಂಗಳು ಆದಮೇಲೆ ಕೊಡ್ತಾರೆ ಆರು ತಿಂಗಳು ಆದಮೇಲೆ ಈಗ ಕೊಡ್ತಾರೆ ಫಸ್ಟಿಗೆ ಮೂವತ್ತು ಸಾವಿರ ಕೊಡ ಮೂವತ್ತು ಸಾವಿರ ಕೊಡ್ತಾರೆ ಹಾಂ ಮೂವತ್ತು ಸಾವಿರ ಕೊಡ್ತಾರೆ ಹಾಂ ವಾರಕ್ಕೆ ವಾರಕ್ಕೆ ಇಷ್ಟಿಷ್ಟು ಕಂತು ಅಂತ ಕಟ್ಟಬೇಕು ಮುನ್ನೂರು ಎಷ್ಟೊ ಬೀಳ್ತದೆ ಇನ್ನೂರ ಅರವತ್ತು ಎಂಬತ್ತೆನೊ ಬೀಳ್ತದೆ ಅಷ್ಟು ವಾರಕ್ಕೆ ವಾರಕ್ಕೆ ಮತ್ತೆ ಉಳಿತಾಯ ಐವತ್ತು ರೂಪಾಯಿ ಒಟ್ಟಿಗೆ ಕಟ್ಬೇಕು ಹಾಂ ಮತ್ತೆ ಮೀಟಿಂಗಿಗೆ ಕಡ್ಡಾಯವಾಗಿ ಬರಬೇಕು ಮೀಟಿಂಗಲ್ಲಿ ಎಷ್ಟು ನಾವು ಜನ ಇರ್ತೇವೆ ಹತ್ತೋ ಹನ್ನೆರಡೋ ಅಷ್ಟು ಮಂದಿ ಒಟ್ಟಾಗಿ ಸೇರಿ ಮೀಟಿಂಗ್ ಮಾಡಬೇಕು ಮೀಟಿಂಗ್ ಮಾಡಿದ ಮೇಲೆ ವಾರಕ್ಕೆ ಒಬ್ಬೊಬ್ಬರು ಕೊಂಡೊಗಿ ಹಣ ಅಲ್ಲಿ ಆಫೀಸಲ್ಲಿ ಕಟ್ಟಿದರೆ ಆಯ್ತು ಹಾಂ ಒಬ್ಬೊಬ್ರಿಗೆ ಹಾಂ ಹಾಂ ಹಣ ಹಾಕಲಿಕ್ಕೆ ಮತ್ತೆ ಕಡ್ಡಾಯವಾಗಿ ಲೋನನ್ನು ಎ ಎಷ್ಟು ಎಷ್ಟು ಬೇಗ ಆಗಿ ಆಗುತ್ತೆ ಅಷ್ಟು ಬೇಗ ಮುಗಿಸಿದರೆ ಮತ್ತೆ ಪುನಃ ಲೋನ್ ಕೊಡ್ತಾರೆ ಐವತ್ತು ಸಾವಿರ ಹಾಂ ತೆಗಿಬೋದು ಐವತ್ತು ಸಾವಿರ ವರ್ಷ ಆದಮೇಲೆ ಒಂದು ಲಕ್ಷ ಜಾಸ್ತಿ ತೆಗಿಬೋದು ಹಾಂ ಹಾಂ ಫಸ್ಟಿಗೆ ಮೂವತ್ತು ಸಾವಿರ ಅಷ್ಟು ಮತ್ತೆ ಅದನ್ನು ವಾರಕ್ಕೆ ಕಟ್ಟಿ ನಮಗೆ ಕಂತು ಅಂತ ಇಲ್ಲ ಎಷ್ಟು ಜಾಸ್ತಿ ಕಟ್ಲಿಕ್ಕೆ ಆಗುತ್ತದೆ ಅಷ್ಟು ಕಟ್ಟಿದ್ರೆ ನಮಗೇ ಬೇಗ ಮುಗಿತದೆ ಹಾಂ ಮತ್ತೆ ಲೋನ್ ತೆಗಿಬೋದು ಹಾಂ ಹಾಗೆ ಯಾರು ಫಸ್ಟಿಗೆ ಮೂವತ್ತು ಸಾವಿರ ಸಿಗ್ತದೆ ಹ್ಞೂ ನೀವು ಒಬ್ರೆಯ ಸೇರೋದಾದರೆ ಯಾರಾದರು ಇದ್ರೆ ಸೇರಿಸಿ ಬೇರೆ ಹಾಂ ಇದು ಕತೆ ಹಾಂ ಹಾಂ ಬನ್ನಿ ಹಾಂ ನಾವು ಸೇರಿಸ್ತೇವೆ ವಾರದ ಮೀಟಿಂಗ್ ಯಾವಾಗ ಬನ್ನಿ ಆಯ್ತು ಆಯ್ತು ಹ್ಞೂ ನಾವು ಗುರುವಾರ ಇಡೋದು ಗುರುವಾರ ದಿವಸ ಹಾಂ ಹ್ಞೂ ಹ್ಞೂ ಆಯ್ತು ಆಯ್ತು ಆಯ್ತು ಹಾಂ ಲಾಸ್ಟ ಕಾಲು